ಈಗ ಸಾರಿಗೆ ಸಾರಿಗೆ ಬಸ್ಸು ಈಗ ಸಾರಿಗೆ ಬಸ್ಸಲ್ಲಿ ಏಕೆಂದ್ರೆ ಇಡೀ ನಾವು ಹಳ್ಳಿ ಹಳ್ಳಿಗೆ ಹೋಗ್ತೇವೆ ಅಲ್ಲಿ ಜನರು ಅಂದರೆ ಯಾಕೆಂದ್ರೆ ಅವರಿಗೆ ಟೈಮಿಗೆ ಸರಿಯಾಗಿ ಬಸ್ ಇರುವುದಿಲ್ಲ ಆದರೆ ಈ ಬಸ್ಸಿನವರು ಈ ಗಾಡಿ ರೋಡಲ್ಲಿ ಹೋಗುವಾಗ ಕೆಲವು ಸಲ ಜಾಸ್ತಿ ವೇಗವಾಗಿ ಹೋಗ್ತಾರೆ ಜಾಸ್ತಿ ವೇಗವಾಗಿ ಟರ್ನಲ್ಲಿ ವೇಗವಾಗಿ ಇನ್ನೊಂದು ಗಾಡಿ ಬರುವಾಗ ಅಲ್ಲಿ ಡಿಕ್ಕಿ ಹೊಡೆವ ಸಂಭವವು ಇದೆ ಆದರೆ ಇವರ ಕಂಟ್ರೋಲಲ್ಲಿ ಇರುವುದಿಲ್ಲ ಆ ಥರ ಮಾಡುವ ಡ್ರೈ ಕೆಲವರು ಡ್ರೈವರಲ್ಲಿ ಡ್ರೈವರು ಕೂಡ ಇದ್ದಾರೆ ಆದರೆ ನಮ್ಮ ಜಾಗ್ರತೆಯು ನಾವೇ ಮಾಡಬೇಕು ಅದು ಎಲ್ಲವು ಆ ಈ ಸಾರಿಗೆ ಇಲಾಖೆಯವರು ಡ್ರೈವರವರಿಗೆ ಎಲ್ಲ ಮಾಹಿತಿಯನ್ನು ಕೂಡ ನೀಡಬೇಕು ಮಾಹಿತಿ ಇದ್ದರೂ ಕೂಡ ಮಾಹಿತಿ ಇಲ್ಲದ್ಹಾಗೆ ಕೆಲವರು ಕುಡಿದು ಡ್ರೈವಿಂಗ್ ಮಾಡ್ತಾರೆ ಅಂತಹ ಪರಿಸ್ಥಿತಿ ಕೂಡ ಇದೆ ಅದನ್ನೆಲ್ಲ ಗಮನದಲ್ಲಿಟ್ಟು ಅದಕ್ಕೆ ತಕ್ಕ ವ್ಯವಸ್ಥೆ ಕೂಡ ಸಾರಿಗೆಯ ಸಂಸ್ಥೆಯು ಮಾಡರ್ನ್ ನಗರ ಸಾರಿಗೆ ಪಟ್ಟಣಗಳಲ್ಲಿ ಬಹಳ ಕಷ್ಟವಿರುವಾಗ ನೀವು ಅದಕ್ಕೆ ಸ್ಪಂದಿಸದಿದ್ದರೆ ಭಾರಿ ಕಷ್ಟ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಕಷ್ಟವಿದೆ ಆದರೆ ನೀವು ಆದಷ್ಟು ಬೇಗ ಜನರಿಗೆ ಏನು ತೊಂದರೆಯಾಗದ ಪರಿಸ್ಥಿತಿಯಲ್ಲಿ ನೀವು ಇರಬೇಕು ಗುಡ್ಡ ಬೆಟ್ಟಗಳಲ್ಲಿ ಬಸ್ಸು ಹೋಗ್ತದೆ ಆದರೆ ಕೆಲವು ಗುಡ್ಡದಲ್ಲಿ ಬಸ್ ಹೋಗ್ಲಿಕ್ಕೆ ಕಷ್ಟ ಬಹಳ ಅಂದರೆ ದೂರ ಅಲ್ಲಿ ಅಲ್ಲಿ ಹಳ್ಳಿ ಹಳ್ಳಿಗೆ ಮನೆ ಮನೆ ಬಹಳ ದೂರ ದೂರ ಇದ್ದ ಕಾರಣ ಅವರಿಗೆ ಸರಿಯಾಗಿ ವ್ಯವಸ್ಥೆಗಳು ಇಲ್ಲ ಬಸ್ ಕಸ್ ಟ್ಯಾಮಿಗೆ ಸಿಗೋದಿಲ್ಲ ಸ್ಕೂಲಿಗೆ ಹೋಗ್ಲಿಕ್ಕೆ ಬಹಳ ಕಷ್ಟ ಯಾವ ಪರಿಸ್ಥಿತಿ ಇಲ್ಲದಿದ್ರೂ ಆದರೆ ಇಲ್ಲಿಯ ವಾತಾವರಣವು ಅಲ್ಲಿಯ ವಾತವರಣ ನೋಡಿದರೆ ಭಾಳ ತುಂಬ ಒಂದು ವ್ಯತ್ಯಾಸ ಕಂಡು ಕಂಡು ಬರುತ್ತದೆ ಯಾಕೆಂದ್ರೆ ನಾವು ಕೂಡ ಒಂದು ದೂರ ದೂರ ಒಂದು ನಾವು ಸೇಲ್ಸ್ ಮಾಡಿಕೊಂಡು ಹೋಗುವವರು ಯಾಕೆಂದ್ರೆ ನಮಗೆ ಕೆಲವು ಅನುಭವವಿದೆ ಎಲ್ಲ ವೈಕಲ್ಗಳು ಭಾಳ ದಟ್ಟವಾಗಿ ಓಡುವುದು ಶಬ್ಧ ಮಾಡುವುದು ಆರ್ನ್ ಮಾ ಹಾಕುದು ಬೇಕು ಬೇಡ ಅಂದರೆ ಆರ್ನ್ ಮಾಡುವುದು ಅದಲ್ಲದೆ ಇಲ್ಲಿಯೇ ಬ್ಲಾಕ್ ಆಗುವ ಪರಿಸ್ಥಿತಿಯಲ್ಲಿ ಇರ್ತದೆ ಆವಾಗ ಸಹ ಸುಮ್ಮನೇ ಬ್ಲಾಕ್ ಆದ ನಂತರ ರೈಲ್ವೇ ಗೇಟ್ ಇರ್ತದೆ ರೈಲ್ವೇ ಗೇಟಲ್ಲಿ ಸುರ ಸರಿಯಾಗಿ ವ್ಯವಸ್ಥೆ ಇಲ್ಲ ಏಕೆಂದರೆ ವೈಕಲನ್ನು ಯಾವುದು ಕಂಟ್ರೋಲಲ್ಲಿ ಇಡಬೇಕು ಒಂದು ರೈಲು ಬರುವಾಗ ಅದನ್ನು ಕೂಡ ನೀವು ನಾವು ಏನು ಮಾಡಬೇಕಂದ್ರೆ ವೈಕಲನ್ನು ಒಂದು ಸೈಡ್ ಬಿಟ್ಟು ಇನ್ನೊಂದು ಹೋದ ನಂತರ ಇನ್ನೊಂದು ಸೈಡ್ ಬಿಡಿ ಇದು ಒಮ್ಮೆಲೆ ನುಗ್ಗಿ ಎರಡೂ ಬದಿಯಲ್ಲಿ ಹೋಗಿ ಜನರಿಗೆ ತೊಂದರೆ ಕೊಡುವ ಪರಿಸ್ಥಿತಿ ಎಲ್ಲ ಕಡೆ ಆಗ್ತಾಯಿದೆ ಅದನ್ನು ಕೂಡ ಗಮನದಲ್ಲಿ ಇವು ಸರಕಾರವು ಇಡ್ಬೇಕು ಮತ್ತು ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಜಾಸ್ತಿಯಾಗಿದೆ ಲಂಚ ಎಲ್ಲಿ ನೋಡಿದರು ಲಂಚ ಲಂಚವನ್ ತೆಗೆದುಕೊಂಡು ಜನರನ್ನು ಲೂಟಿ ಹೊಡಿತಾ ಇದೆ ಒಂದು ಪೇಪರ್ ಆಚೆ ಈಚೆ ಮಾಡುವುದಕ್ಕೆ ಪೇಪರಿನ ಅಡಿಯಲ್ಲಿ ದುಡ್ಡು ಇಡಬೇಕು ಅಂತಹ ಪರಿಸ್ಥಿತಿ ಬಂದಿದೆ ಇಂಥವರಿಗೆ ನಾವು ಯಾವುದು ಉತ್ತರ ಕೊಡುವುದು ದೇವ್ರೇ ಉತ್ತರ ಕೊಡಬೇಕು ಎಲ್ಲರಿಗು ಅಧಿಕಾರಿಗಳು ಭ್ರಷ್ಟಾಚಾರಿಗಳು ಇಲ್ಲಿ ತುಂಬಿ ಹೋಗಿದೆ ಎಲ್ಲ ಡಿಪಾರ್ಟ್ಮೆಂಟುಗಳಲ್ಲಿ ತು ಕೂಡ ತುಂಬಿ ಹೋಗಿದೆ ಭ್ರಷ್ಟವಾಗಿದೆ ಆದರೆ ನಮ್ಮದು ಇಲ್ಲಿ ಈ ಸಾರಿಗೆ ಪಟ್ಟಣಗಳಿಗೆ ನಾವು ಪ್ರಯಾ ಪ್ರಯಾಣಿಸುವಾಗ ನೋಡಿ ಅಲ್ಲಿ ಮರ ಮಟ್ಟುಗಳು ಬೀಳ್ತದೆ ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ಗಾಳಿ ಬರ್ತದೆ ಮಳೆ ಬರ್ತದೆ ಗಾಳಿ ಬರ್ತದೆ ಅಲ್ಲಲ್ಲಿ ಬ್ಲಾಕ್ ಆಗ್ತದೆ ಅದನ್ನು ಒಂದು ಹತೋಟಿಯಲ್ಲಿ ತರುವ ಪರಿಸ್ಥಿತಿ ಇಲ್ಲ ಯಾಕೆಂದ್ರೆ ಮರದ ಬದಿಯಲ್ಲಿ ಇರುವ ಆ ಒಂದು ಮರವನ್ನು ನಾವು ತೆ ತೆರವು ಮಾಡಲು ಅನುವು ಮಾಡಿಕೊಡಬೇಕು ಯಾಕೆಂದ್ರೆ ಮಳೆಗಾಲದಲ್ಲಿ ಅಂತೂ ಅದು ಗಾಳಿಗೆ ಬೀಳುವ ಪರಿಸ್ಥಿತಿಲಿ ಯಾಕೆಂದ್ರೆ ಅದು ಒಂದು ಆಳವಾಗಿ ನೆಲದಡಿಯಲ್ಲಿ ಇಲ್ಲ ಮೇಲಿಂದಲೇ ಮೇಲೆ ಇರುವಾಗ ಗಾಳಿಗೆ ಅದು ಬೀಳಲೇ ಬೇಕಾದಂತ ಪರಿಸ್ಥಿತಿ ಇರುತ್ತದೆ ಇದನ್ನೆಲ್ಲ ಗಮನವಿಟ್ಟು ಅಂಥದ್ದು ಸರಿಯಾದ ವ್ಯವಸ್ಥೆಯನ್ನು ಮಾಡುವ ಮಾಡಬೇಕು ಯಾಕೆಂದ್ರೆ ನಾವು ಈಗ ಈ ಚಾರ್ಮಾಡಿ ಘಾಟಿ ಹೋಗ್ತೇವೆ ಇಲ್ಲಾದ್ರೆ ಈ ಶೃಂಗೇರಿ ಆಗುಂಬೆ ರೋಡು ಕಳಸ ರೋಡು ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ ಆದರೆ ಶೃಂಗೇರಿ ಮತ್ತು ಕಳಸ ರೋಡುಗಳಲ್ಲಿ ಮರ ಮಟ್ಟುಗಳೆಲ್ಲ ಜಾಸ್ತಿಯಿದ್ದ ಕಾರಣ ಮರಗಳು ಈ ರೋಡಿಗೆ ಎಲ್ಲ ಬೀಳುವ ಗುಡ್ಡ ಪ್ರದೇಶ ಗುಡ್ಡಗಳು ಸಹ ಬೀಳ್ತದೆ ಅಲ್ಲಿ ಭಾಳ ಈ ವೈಕಲ್ಲೂ ಎಲ್ಲ ಬ್ಲಾಕ್ ಆಗ್ತದೆ ಅದನ್ನೆಲ್ಲ ಗಮನವಿಟ್ಟು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ರೋಡು ಎಲ್ಲೆಲ್ಲಿ ಅಗಲವಾಗಬೇಕು ಅಲ್ಲಲ್ಲಿ ಅಗಲ ಮಾಡಬೇಕು ಆವಾಗ ಮಾಡಿದರೆ ಮಾತ್ರ ಇವು ನಮ್ಮ ಬಸ್ಸು ಎಲ್ಲ ವಾಹನಗಳಿಗೆ ಹೋಗಲು ಅಗತ್ಯ ಅನುಕೂಲವಾಗ್ತದೆ ಅದು ಅನುಕೂಲ ಇಲ್ಲದಿದ್ದರೆ ನಾವು ಏನು ಮಾಡಲಿಕ್ಕೆ ಆಗುವುದಿಲ್ಲ ಏಕೆಂದರೆ ನಾವು ಯಾವುದೇ ಒಂದು ಪರಿಸ್ಥಿಯಲ್ಲಾಗಲಿ ಜನರು ಕೆಲವು ಕಡೆ ಸಹಕರಿಸಬೇಕು ಜನರು ಸಹಕರಿಸದಿದ್ದರೆ ನಾವೇನು ಮಾಡಲಿಕ್ಕೆ ಆಗುವುದಿಲ್ಲ ಕೆಲವು ಸಲ ಸ್ಪಂದನೆ ಇಲ್ಲ ಸ್ಪಂದನೆ ಇಲ್ಲದಿದ್ದರೆ ಒಬ್ಬರು ಒಬ್ಬರನ್ನು ಓವರ್ಟೇಕ್ ಮಾಡುವುದು ಇನ್ನೊಬ್ಬರು ಹೋಗುವುದು ಅಂತಹ ಪರಿಸ್ಥಿತಿಯೇ ಜಾಸ್ತಿ ಆಗಿದೆ ಆದರೆ ಮಾಡಬೇಕು ಎಲ್ಲಿ ಮಾಡಬೇಕು ಅಲ್ಲಿ ಮಾತ್ರ ಮಾಡಬೇಕು ಈಗ ಟರ್ನಲ್ಲಿ ಹೋಗುವಾಗ ಸಹ ಅದನ್ನು ನಾವು ಓವರ್ಟೇಕ್ ಮಾಡಿದರೆ ಎದುರು ಬಂದ ಗಾಡಿ ಅವನಿಗೆ ಡಿಕ್ಕಿ ಹೊಡಿಲಿಕ್ಕೆ ಅವಕಾಶವಾಗ್ತದೆ ಅದಕ್ಕೆ ಅವರು ರಭಸವಾಗಿ ಬರುವಾಗ ಡಿಕ್ಕಿ ಹೊಡೆಯಕ್ಕೆ ಅವನಿಗೆ ಅನುಕೂಲವಾಗ್ತದೆ ಯಾಕೆಂದ್ರೆ ಕಂಟ್ರೋಲಲ್ಲಿ ಇರುವುದಿಲ್ಲ ಇದಕ್ಕೆ ಎಲ್ಲ ವ್ಯವಸ್ಥೆ ಮಾಡಬೇಕಾದ್ರೆ ರೋಡು ಅಗಲ ಡಬಲ್ ರೋಡ್ ಇದ್ದರೆ ಮಾತ್ರ ಸಾಧ್ಯವಾಗ್ತದೆ ಕೆಲವು ಸಲ ಆದರೆ ಡಬಲ್ ರೋಡು ಸಹ ವೇಕಲಿನಲ್ಲಿ ಒಂದು ಕಂಟ್ರೋಲ್ ಅಂತ ಇರುವುದಿಲ್ಲ ಎಂಬತ್ತು ತೊಂಬತ್ತು ನೂರಲ್ಲಿ ಸಹ ಹೋಗ್ತಾರೆ ಆವಾಗ ಕೆಲವು ಸಲ ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ ಬ್ರೇಕ್ ಹಿಡುದಿಲ್ಲ ಅದಕ್ಕೆ ನಾವು ಸ ಎಲ್ಲವನ್ನು ಸರಿ ಮಾಡಬೇಕಾದರೆ ಬಹಳ ಕಷ್ಟ ಉಂಟು ಎಲ್ಲವನ್ನೂ ರಕ್ಷಿಸಬೇಕು ನಾವು ಜಗತ್ತನ್ನು ರಕ್ಷಿಸಬೇಕು ದೇಶವನ್ನು ರಕ್ಷಿಸಬೇಕು ಯಾವುದು ನಮ್ಮ ನಮ್ಮ ರಾಜ್ಯದಲ್ಲಿ ನಾವು ನಾವೇ ಅದನ್ನು ವ್ಯವಸ್ಥೆ ಮಾಡಬೇಕು ಸರಕಾರ ಇದನ್ನು ಗಮನದಲ್ಲಿಟ್ಟು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಜನರಿಗೆ ತೊಂದರೆಯಾಗದ್ಹಾಗೆ ಎಲ್ಲವು ಈಗ ನಾವು ನಗರ ಪಟ್ಟಣಗಳಿಗೆ ಹೋಗ್ತೆನೆ ಅಲ್ಲಿ ಸರಿಯಾದ ಆಸ್ಪತ್ರೆ ಇಲ್ಲ ಆಸ್ಪತ್ರೆ ಇಲ್ಲ ಸ್ಕೂಲ್ ಇಲ್ಲ ಎಲ್ಲೆಲ್ಲಿ ಎಷ್ಟು ದೂರದಿಂದ ಹೋಗ್ತಾರೆ ಮಕ್ಕಳು ನಡಕೊಂಡು ಹೋಗ್ತಾರೆ ಗುಡ್ಡಗಳು ಅಲ್ಲಿ ಕಾಡು ಪ್ರಾಣಿಗಳು ಇರುತ್ತದೆ ಅದಕ್ಕೆ ಏನು ಮಾಡುವುದು ಅವರ ಪರಿಸ್ಥಿತಿ ಅವರಿಗೇ ಗೊತ್ತು ನಾವು ಎಲ್ಲವನ್ನು ನಾವು ಗಮನದಲ್ಲಿಡಬೇಕಾದ್ರೆ ಎಲ್ಲವನ್ನು ಮಾಡ್ಲಿಕ್ಕೆ ಕಷ್ಟ ಆದರೆ ಎಲ್ಲವನ್ನು ಮಾಡಬೇಕು ಆದರೆ ಸ್ವಲ್ಪ ಸ್ವಲ್ಪವಾಗಿ ಮಾಡಿ ಎಲ್ಲವನ್ನು ಜನರಿಗೆ ಅನುಕೂಲವಾಗಿ ಮಾಡಬೇಕು ಜನರ ಟ್ಯಾಕ್ಸಿನಿಂದಲೇ ಎಲ್ಲವೂ ನಡೆಯುವುದು ಜನರ ಟ್ಯಾಕ್ಸ್ ಜನರ ಟ್ಯಾಕ್ಸ್ ಇಲ್ಲದೆ ಸರಕಾರವಿಲ್ಲ ಜನರ ಟ್ಯಾಕ್ಸ್ ಕಟ್ಟಿದರೆ ಅದೂ ಸ ಈಗ ಬಹಳಷ್ಟು ಟ್ಯಾಕ್ಸ್ ಮಾಡಿದೆ ಜಿ ಎಸ್ ಟಿಯಲ್ಲಿ ಇದನ್ನು ನಾವು ಕಾಪಾಡಲೇಬೇಕು ರಕ್ಷಿಸಬೇಕು ಯಾವುದು